ಹತ್ತಿರದ ನಗರ ಅಥವಾ ಪಟ್ಟಣ ರಾಜ್ಯಗಳಿಗೆ ಪ್ರಯಾಣಿಸುವಾಗ ನಾನು ಪಟ್ಟಂಥ ನಾನು ಆ ಅಭದ್ರತೆ ಅಥವಾ ಸುರಕ್ಷತೆಯ ಬಗ್ಗೆ ವ್ಯಾಕುಲತೆಯನ್ನು ಅನುಭವಿಸಿದ್ದೇನೆ ಏಕೆಂದರೆ ಅವು ಕಾಲೇಜಿನಲ್ಲಿ ಜುರುವಾಗ ಓದುವಾಗ ನಮ್ಮ ಒಂದು ಸೈಕ್ಲಿಂಗ್ ಚಾರ ಆ ಶಿಬಿರವನ್ನು ಆಯೋಗಪಡಿಸಿ ಈ ಸೈಕ್ಲಿಂಗ್ ಹೋಗಿದ್ ಎಂಟು ನೂರು ಕಿಲೋಮೀಟರ್ ಹೊರಟಿದೆ ಆ ಒಂದು ನಮ್ಮ ಪ್ರಯಾಣದಲ್ಲಿ ನಾ ಪ್ರಯಾಣವು ಮಾಡುತ್ತಿರುವಾಗ ಒಂದು ಊರಿನಲ್ಲಿ ಪೊಲೀಸರು ನಮ್ಮನ್ನು ನಿಲ್ಲಿಸಿಕೊಂಡರು ನೀವು ಈ ರೀತಿ ಹೋಗುವುದು ಹೋಗುತ್ತೀರಲ್ಲ ನಿಮಗೆ ಏನು ಸುರಕ್ಷತೆ ಇದೆ ನೀವು ಸುರಕ್ಷತೆ ಕ್ರಮವನ್ನು ಏನು ತೆಗೆದುಕೊಂಡಿದ್ದೀರಿ ನಿಮ್ಮ ಸೈಕಲ್ನಲ್ಲಿ ಒಂದು ರೆಡಿಯನ್ ಸ್ಟಿಕ್ಕರ್ ಕೂಡ ಇಲ್ಲ ಹಾಗೆಯೇ ಹಾಗೆಯೇ ಬ್ಯಾಟರಿ ಕೂಡ ಇಲ್ಲ ಹಾಕಿಕೊಂಡಿಲ್ಲ ಆದ್ದರಿಂದ ನಿಮಗೆ ಕತ್ತಲಿನಲ್ಲಿ ಪ್ರಯಾಣ ಮಾಡಲು ಇದು ಸಾಧ್ಯವಾಗುದಿಲ್ಲ ಆ ಒಂದು ಸುರಕ್ಷತೆಯ ಕ್ರಮವನ್ನು ತೆಗೆದುಕೊಂಡು ಹೋಗಬೇಕಿತ್ತಲ್ವ ಎಂದು ನಮಗೆ ವ್ಯಾಕುಲತೆಯನ್ನು ಉಂಟುಮಾಡಿದ್ದರು ಆ ಒಂದು ಅನುಭವ ತುಂಬನೇ ಅಪಾರವಾದದ್ದು ನಮಗೆ ತುಂಬನೇ ಅನುಭವ ವನ್ನು ಆ ಒಂದು ವಿಷಯದಲ್ಲಿ ತುಂಬನೇ ಅನುಭವವನ್ನು ಪಡೆದುಕೊಂಡಿದ್ದೇನೆ